ನಾವು ಸ್ಕೂಲಿಗೆ ಹೋಗುತ್ತಿರುವಾಗ ಆಗ ಅಲ್ಲಿ ನಮ್ಮ ಟೀಚರಾದವರು ಆಟದ ಮೈದಾನದಲ್ಲಿ ಆಟವಾಡಲು ಕರೆದುಕೊಂಡು ಹೋಗುತ್ತಿದ್ದರು ಅವರು ಕರೆದುಕೊಂಡು ಹೋಗಿ ಹಲವಾರು ರೀತಿಯ ಆಟಗಳನ್ನು ಆಡಿಸುತ್ತಿದ್ದರು ಮತ್ತು ಅವುಗಳ ನಿಯಮಾವಳಿಗಳನ್ನು ನಮಗೆ ತಿಳಿಸುತ್ತಿದ್ದರು ಒಂದೊಂದು ಆಟದ ನಿಯಮವನ್ನು ಒಂದೊಂದು ತ ರೀತಿಯಲ್ಲಿ ಅವರು ನಮಗೆ ತಿಳಿಸುತ್ತಿದ್ದರು ನಾವು ತಿಳಿದುಕೊಳ್ಳದಿದ್ದರೆ ಅವರು ಅದನ್ನು ಪ್ರ್ಯಾಕ್ಟಿಕಲ್ಲಾಗಿ ಮಾಡಿ ನಮಗೆ ಅದರ ಬಗ್ಗೆ ನಿಯಮಗಳ ಬಗ್ಗೆ ಅರ್ಥ ಮಾಡಿಸುತ್ತಿದ್ದರು ಖೊ ಖೋ ಆಡಿಸುತ್ತಿದ್ದರು ಖೊ ಖೋದಲ್ಲಿ ನಿಯಮಗಳನ್ನು ನಮಗೆ ಹೇಳಿ ಅದರ ಬಗ್ಗೆ ತಿಳಿಸಿ ಮತ್ತು ಖೊ ಖೋ ಈ ರೀತಿ ಆಡಿದರೆ ತಪ್ಪು ಇದು ಈ ರೀತಿ ಆಡಿದರೆ ಸರಿ ಎಂದು ನಮಗೆ ತಿಳಿಸುತ್ತಿದ್ದರು ಖೊ ಖೋ ಆಡುವ ನಿಯಮಾವಳಿಗಳನ್ನು ಏನೆಂದರೆ ಎಂಟು ಜನ ಆಟಗಾರರು ಮತ್ತು ಒಬ್ಬ ಔಟ್ ಒಬ್ಬವನು ಔಟ್ ಮಾಡಲು ಇರುತ್ತಿದ್ದನು ಮತ್ತು ಖೊ ಖೋದಲ್ಲಿ ಲೈನ್ನನ್ನು ಹಾಕುತ್ತಿದ್ದರು ಲೈನಿನ ಸ್ಟೇಟ್ ಹೋದ್ರೆ ಔಟ್ ಆಗುತ್ತಿತ್ತು ಇಲ್ಲವಾದರೆ ಅದು ನಾಟ್ ಔಟ್ ಎಂದು ಅಂಪೇರ್ ಡಿಸಿಸನ್ ಕೊಡುತ್ತಿದ್ದರು ಕಬಡ್ಡಿ ಆಡ್ಸುತ್ತಿದ್ದರು ಮತ್ತು ಕಬಡ್ಡಿಯಲ್ಲಿ ಅನೇಕ ರೀತಿಯ ನಿಯಮಾವಳಿಗಳನ್ನು ನಾವು ಕಾಣುತ್ತಿದ್ದೆವು ಅವುಗಳನ್ನು ನಮಗೆ ಅವರು ತಿಳಿಸುತ್ತಿದ್ದರು ಕಬಡ್ಡಿಯ ನಿಯಮಾವಳಿಗಳು ಏನೆಂದರೆ ಏಳು ಜನ ಪ್ಲೇಯರ್ಗಳನ್ನು ಆಡಿಸುತ್ತಿದ್ದರು ಮತ್ತು ಅವರನ್ನು ಆ ಪ್ಲೇಯರ್ ಯಾರ್ನ ಮುಟ್ಟಿಕೊಂಡು ಹೋಗುತ್ತಾನೋ ಅವನು ಔಟೆಂದು ಕೊಡುತ್ತಿದ್ದರು ಮತ್ತು ಅವನು ಮೂರು ಗೆರೆಗಳನ್ನು ಹಾಕುತ್ತಿದ್ದರು ಅವು ಮೂರು ಗೆರೆಯಲ್ಲಿ ಒಂದನೇ ಗೆರೆ ಕ್ರಾಸ್ ಎಂದು ಪರಿಗಣಿಸುತ್ತಿದ್ದರು ಎರಡನೇ ಗೆರೆ ಬೋನಸ್ ಎಂದು ಪರಿಗಣಿಸಿದ್ದರು ಲಾಸ್ಟನೇ ಗೆರೆ ಬೌಂಡರಿ ಎಂದು ಪರಿಗಣಿಸುತ್ತಿದ್ದರು ಒಂದನೇ ಗೆರೆಯನ್ನು ಆಟಗಾರನು ಮುಟ್ಟಿಕೊಂಡು ಹೋದರೆ ಅವನು ಕ್ರಾಸ್ ಮಾಡಿದ್ದಾನೆಂದು ಅರ್ಥ ಇಲ್ಲವಾದರೆ ಅವನು ಆ ಗೆರೆಯನ್ನ ಮುಟ್ಟಲಾರದೆ ಹೋದರೆ ಅವನು ರೈಡರ್ ಔಟ್ ಎಂದು ಹೇಳುತ್ತಿದ್ದರು ಮತ್ತು ಎರಡನೆ ಗೆರೆಯನ್ನು ಅವನು ಟಚ್ ಮಾಡಿಕೊಂಡು ಹೋದರೆ ಅವನು ಬೋನಸ್ ಎಂದು ಕೇಳುತ್ತಿದ್ದರು ಆ ಗೆರೆಯನ್ನು ಅವನು ಮುಟ್ಟಿಕೊಂಡು ಹೋದರೆ ಅವನಿಗೆ ಒಂದು ಅಂಕವನ್ನು ಕೊಡುತ್ತಿದ್ದರು ಅದನ್ನು ಮುಟ್ಟದಿದ್ದರೆ ಅವನಿಗೆ ಒಂದು ಅಂಕ ಬರುವುದಿಲ್ಲ ಆರು ಜನ ಇದ್ದಾಗ ಮಾತ್ರ ಆರು ಅಥವಾ ಏಳು ಜನ ಇದ್ದಾಗ ಮಾತ್ರ ಆ ಗೆರೆ ಬೋನಸ್ ಪಡೆದುಕೊಳ್ಳಬಹುದಾಗಿದೆ ಐದು ಜನ ಇದ್ದರೆ ಬೋನಸ್ ಬರುವುದಿಲ್ಲ ಹಾಗಾಗಿ ಕಬಡ್ಡಿಯಲ್ಲಿ ನಿಯಮಾವಳಿಗಳು ಈ ರೀತಿಯಾಗಿವೆ ಕ್ರಿಕೆಟ್ ಕ್ರಿಕೆಟ್ಟಿನಲ್ಲಿ ನಿಯಮಾವಳಿಗಳು ಕ್ರಿಕೆಟಿನಲ್ಲಿ ಹನ್ನೊಂದು ಜನ ಪ್ಲೇಯರ್ಗಳನ್ನು ನಾವು ಕಾ ನೋಡುತ್ತೇವೆ ಹನ್ನೊಂದು ಜನ ಪ್ಲೇಯರ್ಗಳು ಗ್ರೌಂಡಿನಲ್ಲಿ ಆಡುತ್ತಾರೆ ಮತ್ತು ಬ್ಯಾಟಿಂಗ್ ಆಡುವಾಗ ಇಬ್ಬರು ಬ್ಯಾಟಿಂಗ್ ಆಡುತ್ತಿದ್ದರು ಆಡುತ್ತಾರೆ ಮತ್ತು ಅವನು ಮೊಣಕಾಲಿನಿಂದ ಅಥವಾ ಪಾದದವರೆಗೆ ಅವನು ಬಾಲುಗಳನ್ನು ಬಡಿಸಿಕೊಂಡರೆ ಅದು ಎಲ್ ಬಿ ಡಬ್ಲ್ಯೂ ಔಟೆಂದು ಪರಿಗಣಿಸುತ್ತಿದ್ದರು ನಿಯಮಾವಳಿಗಳಲ್ಲಿ ಔಟ್ ಮತ್ತು ನಾಟ್ ಔಟನ್ನು ನಾವು ನೋಡುತ್ತೇವೆ ಔಟ್ ಎಂದರೆ ಅಥವಾ ಯಾವ ಪ್ಲೇಯರ್ ಬಾಲನ್ನು ಕ್ಯಾಚ್ ಹಿಡಿದರೆ ಅವನು ಆಟಗಾರ ಔಟ್ ಎಂದು ಪರಿಗಣಿಸುತ್ತಿದ್ದರು ನಾಟ್ ಔಟ್ ಎಂದರೆ ಅವನು ಕ್ಯಾಚ್ ಬಾಲು ಕ್ಯಾಚ್ ಹಿಡಿದಿದ್ದನ್ನು ಅವನು ನೆಲಕ್ಕೆ ತಾಗಿಸಿದರೆ ಅದು ನಾಟ್ ಔಟ್ ಆಗುತ್ತಿತ್ತು